ನಮ್ಮ ಊರು ಬಂದು ಶ್ರೀರಾಮಪುರ ಅಲ್ಲಿ ಹೇಗಂದ್ರೆ ಕರೆಂಟೂ ವೀಕ್ಲಿ ಎರಡು ದಿನ ಮೂರು ದಿನ ಕರೆಂಟ್ ತಗ್ದು ಹಾಕ್ಬುಡ್ತಾರೆ ತುಂಬ ತೊಂದರೆ ಆಗುತ್ತೆ ಏಕಂದ್ರೆ ಮನೆಲ್ಲಿ ಸ್ಟೂಡೆಂಟ್ ಪೇರೆಂಟ್ಸ್ ಎಲ್ಲ ಇರ್ತಾರೆ ಅವ್ರು ಸ್ಟೂಡೆಂಟ್ಸಿಗೆ ಸ್ವಲ್ಪ ಅವ್ರ್ಗೆ ಎಕ್ಸಾಮು ಟೆಸ್ಟು ಈ ಥರದ್ದೆಲ್ಲ ಇರುತ್ತೆ ದಿನ ನಾಳೆ ನೋಟ್ಸ್ ಬರೀಬೇಕು ಅನ್ ಬರ್ಕೊಂಬರ್ಬೇಕು ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅವೆಲ್ಲ ತುಂಬಾ ಬೇಜಾರಾಗುತ್ತೆ ಅದೆಲ್ಲ ಕರೆಂಟ್ ಇರೋಲ್ಲ ಅಂದ್ರೆ ತುಂಬ ಬೇಜಾರಾಗುತ್ತೆ ಬೇರೆ ಮಕ್ಕಳಿಗಂದ್ರೆ ಕರೆಂಟ್ ಇರೋಲ್ಲ ರೋಡಲ್ಲಿ ಇರಬೇಕು ಇಲ್ಲ ಈಚೆ ಹೋಗ್ಬೇಕು ಅಂದಾಗ ತುಂಬ ಭಯ ಆಗುತ್ತೆ ಪಾಪ ಅವ್ರಿಗೆ ಅವರೂ ತುಂಬ ಕಷ್ಟ ಆಗುತ್ತೆ ಪೇರೆಂಟ್ಸಿಗಂದರೆ ಕೆಲಸದಿಂದ ಹತ್ತು ಗಂಟೆಗೆ ಇಲ್ಲಂದ್ರೆ ಒಂಬತ್ತು ಗಂಟೆಗೆ ಈ ಥರ ಬರ್ತಾರೆ ಆಗ ಅವ್ರು ಒಬ್ರು ರೋಡಲ್ಲೆಲ್ಲ ಬರ್ಬೇಕಾದ್ರೆ ತುಂಬ ಭಯ ಆಗುತ್ತೆ ಆಗ ಅಲ್ಲಿ ಕರೆಂಟ್ ಇರಬೇಕು ಅನ್ನಿಸುತ್ತೆ ಆಗ ನಾವು ಅದೇ ಥರ ಬೇಜಾರಾಗಿ ಯೋಚನೆ ಮಾಡಿ ನನ್ನ ಫ್ರೆಂಡುಗೆ ಕಾಲ್ ಮಾಡಿ ಈ ಹೇಳ್ದಾಗ ಅವರು ಹೀಗೊಂದ್ ಹೇಳುದ್ರು ಚಾರ್ಜರ್ ಬಲ್ಪಂತ ಸಿಗುತ್ತೆ ಅಲ್ಲಿ ಹೋಗೀ ವಿಚಾರಿಸಿ ಅಂಗಡಿಗಳಲ್ಲಿ ಅದು ತೊಗೊಂಡು ನೋಡಿ ಅಂತ ಹೇಳ್ದ ಚಾರ್ಜರು ಚಾರ್ಜರ್ ಬಲ್ಪು ಎಲ್ಲನೂ ಕೇಳ್ದೊ ಕೇಳಿ ಅದನ್ನು ಪರ್ಚೆಸ್ ಮಾಡಿ ತೊಗೊಂಡಿದ್ದೀವಿ ಮನೇಲಿದೆ ಮನೆಲ್ಲಿ ಯೂಸ್ ಮಾಡೋದಕ್ಕೆ ಸೊ ಅದು ಇವಾಗ ಯೂಸ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಆದರೆ ಏನಂದರೆ ಕರೆಂಟ್ ಇರಬೇಕಾದ್ರೆ ಚಾರ್ಜರ್ ಅಂದರೆ ನಾವು ಚಾರ್ಜರ್ ಹಾಕಿರ್ತೀವಿ ಅದು ಒಂದು ಸ್ವಲ್ಪ ಎರಡು ಅವರ್ ಟೂ ಅವರ್ ಹಾಕರೆ ಒನ್ ಡೇ ಬರುತ್ತೆ ಅಷ್ಟೇ ಇನ್ನು ಟೂ ಡೇಸ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ನಾವು ಏನು ಮಾಡೋದು ಅಂತನೇ ಬೇಜಾರು ಊಂ ಹಾಗೇ ಸ್ಟೂಡೆಂಟ್ಸೀಗಂದರೆ ನೈಟೆಲ್ಲ ಪಾಪ ಓದಬೇಕು ಬರೀಬೇಕು ಎಲ್ಲ ಥರ ಇರುತ್ತೆ ಅದನ್ನೆಲ್ಲ ಕಷ್ಟ ಆಗುತ್ತೆ ಹಾಗೇ ಮಕ್ಕಳು ಆಟಾಡಬೇಕಾದ್ರೆ ಏನು ಬರುತ್ತೇನೋ ತುಂಬಾ ಭಯ ಆಗುತ್ತೆ ಏರ್ಯಾದಲ್ಲಿ ಲೈಟ್ ಇರಬೇಕು ಇಲ್ಲ ಏನಾರೂ ಇರಬೇಕು ಆ ತೊಂದರೆಗೆ ನಮ್ಮ ಏರ್ಯಾದಲ್ಲಿರೋವ್ರು ಸ್ವಲ್ಪ ಜನ ಕಾಲ್ ಮಾಡಿ ವಿದ್ಯುತ್ ಅವ್ರಿಗೆ ಹೇಳಿದರು ಅಲ್ಲಿ ಕೆಲಸ ಮಾಡೋವ್ರ್ಗೆ ಅವ್ರು ಬಂದು ಎಲ್ಲ ರಿಪೇರಿ ಮಾಡ್ತಾರೆ ಆದರೂ ಅದೇ ಥರ ಪದೇ ಪದೇ ಆಗುತ್ತೆ ಅದೇನು ಅಂತ ಗೊತ್ತಿಲ್ಲ ಆದ್ರೇ ಏನಂದರೆ ಇದೇ ಥರ ಆಗ್ತಿದ್ದರೆ ತುಂಬ ಬೇಜಾರಾಗುತ್ತೆ ನಾವು ಸ್ಟೂಡೆಂಟ್ಸಾಗಿ ನಮಗೆ ಫಸ್ಟ್ ಆಫ್ ಆಲ್ ಓದಕ್ಕೆ ಬರೆಯೋದಕ್ಕೆ ಎಲ್ಲದಕ್ಕೂ ತುಂಬ ತೊಂದರೆ ಆಗುತ್ತೆ ಫೋನಲ್ಲೇ ಇರುತ್ತೆ ಬಟ್ ಆದರೆ ಫೋನೆಲ್ಲ ಯೂಜ್ಫುಲ್ಲು ಅನ್ನಿಸುತ್ತೆ ಯೂಸ್ ಆಗೋಲ್ಲ ಫೋನೆಲ್ಲ ಫೋನ್ ಕರೆಂಟ್ ಇದ್ರೆ ನೋಡಿಕೊಂಡು ಅರಾಮಾಗಿ ಬರೀಬೋದು ಫೊ ಚಾರ್ಜರ್ ಲೈಟ್ ಇದೆಲ್ಲ ಇರುತ್ತೆ ಬಟ್ ಆದರೆ ಅಷ್ಟು ಪವರ್ ಇರೋಲ್ಲ ಲೈಟು ಇರುವಷ್ಟು ಆನ ತುಂಬ ಸಾರೀ ನಮ್ಮ ಏರ್ಯಾದಲ್ಲಿ ಎಲ್ಲ ಚೆಕ್ ಮಾಡ್ಸಿದ್ದಾರೆ ಕರೆಂಟೂ ಬಟ್ ಆದರೂ ಅದೇ ಥರ ಯಾವಾಗಲೂ ಎನಿ ಟೈಮ್ ಇದೇ ಥರ ಆಗುತ್ತೆ ಮಧ್ಯೆ ಮ ನೈಟ್ ಟೈಮ್ ಹೊಂಟೋಗದು ಆಮೇಲೆ ಮದರು ನಮ್ಮ ಮದರ್ ಅಮ್ಮಂದಿರ್ಗೆಲ್ಲ ಅಡ್ಗೆ ಮಾಡೋದಕ್ಕೆಲ್ಲ ತುಂಬಾ ತೊಂದರೆ ಆಗುತ್ತೆ ಅವರು ಅಡುಗೆ ಮಾಡಬೇಕಾದ್ರೆ ಪಾಪ ಅಂಗ್ಡಿಗೆ ಹೋಗ್ಬೇಕು ಸಾಮಾನು ತರಬೇಕು ಎಲ್ಲ ಥರ ಇರುತ್ತೆ ಅವಾಗೆಲ್ಲ ತುಂಬಾ ತೊಂದರೆ ಆಗ್ಬಿಡುತ್ತೆ ತುಂಬ ಬೇಜಾರು ಅನ್ನಿಸುತ್ತೆ ಅವಾಗ ಕರೆಂಟ್ ಇರಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಓಡಾಡುವುದಕ್ಕೆ ಎಲ್ಲದ್ಕೆ ತುಂಬ ಭಯ ಆಗುತ್ತೆ ತೊಂದರೆ ಆಗುತ್ತೆ ಈಗ ತುಂಬ ಒಂಥರ ಸವೆನ್ ಓ ಕ್ಲಾಕ್ಗೆಲ್ಲ ಎಲ್ಲ ಒಳಗಡೆ ಹೊಂಟೋಯ್ತರೆ ಸೊ ನೈಟು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಡ್ಯೂಟಿಯಿಂದ ಬರೋವ್ರ್ಗೆಲ್ಲ ತುಂಬ ಭಯ ಆಗುತ್ತೆ ಅನ್ನಿಸುತ್ತೆ ಪಾಪ ಬೇಜಾರಾಗುತ್ತೆ ಆ ಥರ ಎಲ್ಲ ನೋಡಿದಾಗ ನಮಗೆ ನಾವೂ ಕೂಡ ತುಂಬ ಬೇಜಾರಾಗುತ್ತೆ ನಮಗೂ ಕೂಡ ಸೊ ನಾವು ಈ ದ ಅದಕ್ಕೋಸ್ಕರನೇ ಚಾರ್ಜರ್ ಬಲ್ಪು ತೆಗ್ದಿಟ್ಕೊಂಡಿದಿವಿ ನಮ್ಮ ಅಕ್ಕಪಕ್ಕ ಇರೋವ್ರ್ಗು ಸ್ವಲ್ಪ ಜನಕ್ಕೆ ಹೇಳಿದೋ ಚಾರ್ಜರ್ ಬಲ್ಪ್ ಈ ಥರ ಎಲ್ಲ ಸಿಗುತ್ತೆ ತಂದು ಇಟ್ಕೊಳ್ಳಿ ಅಂತ ಸೊ ಅವರೂ ತೊಗೊಂಡಿದಾರೆ ಆದ್ರೆ ಅದೇನೂ ಅಷ್ಟು ಯೂಸಾಗೋಲ್ಲ ಏನೋ ಸ್ವಲ್ಪ ಚಾರ್ಜರ್ ಹಾಕ್ತೀವಿ ಅಕಸ್ಮಾತ್ ಚಾರ್ಜರ್ ಹಾಕುದ್ ತಕ್ಷಣ ಕರೆಂಟ್ ಹೊಂಟೋಗಿ ಬಿಡುತ್ ಅದೆಲ್ಲ ತುಂಬ ತೊಂದರೆ ಆಗುತ್ತೆ ಆಗ ನಾವೂ ಚಾರ್ಜರ್ ಬಲ್ಪ್ನ ಯೂಸ್ ಮಾಡ್ತೀವಿ ಬಟ್ ಆದ್ರೆ ಅಷ್ಟೊಂದು ಏನೂ ಪವರ್ ಅನ್ಸೋಲ್ಲ ಅದು ಅಷ್ಟೊಂದು ಏನೂ ಯೂಸ್ ಯೂಸ್ಫುಲ್ ಅನ್ಸೋಲ್ಲ ಅದು ತುಂಬ ಕಷ್ಟ ಆಗುತ್ತೆ ಬಲ್ ಚಾರ್ಜರ್ ಇರಬೇಕು ಕರೆಂಟ್ ಇರಬೇಕು ತುಂಬ ಹಿಂಸೆ ಆಗ್ಬಿಡುತ್ತೆ ಕರೆಂಟ್ ಇಲ್ಲ ಅಂದರೆ ಎಲ್ಲದ್ರಲ್ಲೂ ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲ್ಸಕ್ಕೆ ಹೋಗೋರು ಡ್ಯೂಟಿ ಮಕ್ಕಳು ಎಲ್ಲರ್ಗೂ ತುಂಬ ಕಷ್ಟ ಆಗುತ್ತೆ ಸೊ ಕರೆಂಟ್ ಇರಬೇಕು ಅಂತ ಅನ್ಕೋತೀನಿ ಏಕಂದ್ರೆ ಕರೆಂಟ್ ಬೇಗನೆ ರೆಡಿ ಮಾಡಿಸ್ಬೇಕು ಅವರು ಅಂತ ಅನ್ಕೋತೀನಿ ಏಕಂದ್ರೆ ನಾ ಎಷ್ಟೋ ಜನ ಪಾಪ ಎಷ್ಟು ತುಂಬ ಜನ ಎಲ್ಲ ತುಂಬ ಒಬ್ಬೊಬ್ರು ಭಯಪಡೋವ್ರೆಲ್ಲ ಇರ್ತಾರೆ ಪಾಪ ಅವ್ರಿಗೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಮಗ ಹೆಣ್ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನಿಸುತ್ತೆ ಪಾಪ ಒಬ್ಬೊಬ್ಬರೇ ಬರಬೇಕು ಅಂದ್ರೆ ಈ ಕಡೆಯಿಂದ ಪೇರೆಂಟ್ಸ್ ಹೋಗಬೇಕಂದ್ರೆ ಪೇರೆಂಟ್ಸ್ಗೂ ಭಯ ಆಗುತ್ತೆ ಏನೂ ಏನೂ ಗೊತ್ತಾಗೋಲ್ಲ ಸ್ವಲ್ಪ ಭಯ ತುಂಬ ಭಯ ಆಗುತ್ತೆ ಸ್ಟೂಡೆಂಟ್ಸ್ಗೂ ಅಷ್ಟೇ ಅವ್ರಿಗೂ ಭಯ ಆಗುತ್ತೆ ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅಂಗ್ಡಿಗೆ ಹೋಗ್ಬೇಕ್ ಈಗ ಅಡುಗೆಗೆ ಅಡ್ ಅಂಗಡಿಗೆಲ್ಲ ಹೋಗ್ಬೇಕು ಅಂದರೆ ಭಯ ಆಗುತ್ತೆ ಸೊ ಅದಕ್ಕೆ ಚಾರ್ಜರ್ ಬಲ್ಪ್ನೆಲ್ಲ ಯೂಸ್ ಮಾಡಿ ಸ್ವಲ್ಪ ಜಾಸ್ತಿ ಅಂಗಡಿಗೆಲ್ಲ ಚಾರ್ಜರ್ ಬಲ್ಪ್ನೇ ಇಟ್ಟುಕೊಂಡೋಗ್ಬೇಕು ಏನೋ ಸ್ವಲ್ಪನೂ ಇದೇ ಇಲ್ಲ ಸ್ವಲ್ಪ ಬೇಜಾರು ಆಗುತ್ತೆ ಬಟ್ಟು ಓಕೆ ಓಕೆ ಅನ್ನಿಸುತ್ತೆ ಒಂದೊಂದು ಸಾರಿ ಸೋ ಏನು ಕರೆಂಟಿರಬೇಕು ಅನ್ನಿಸುತ್ತೆ ಕರೆಂಟ್ ಇರಲಿ ಬೇಗ ರೆಡಿ ಮಾಡಿ ಎಲ್ಲ ನೀಟಾಗಿ ಇರಲಿ ಅಂತ ಅನ್ಕೋತೀವಿ